ನಾವೂ ನಮ್ಮ ಊರು ಕಡೆ ಹಳ್ಳಿ ಊರು ಕಡೆ ಎಲ್ಲ ಹೇಗಪ್ಪ ಅಂತಂದರೆ ಕೆಲವೊಂದು ಬಸ್ಸಿನಲ್ಲಿ ಹೋಗುವ ಪ್ರಯಾಣ ಮಾಡುವಾಗ ಒಂದು ಊರಿನಿಂದ ಒಂದು ಊರಿಗೆ ಹೋಗ್ಬೇಕ್ ಅಂತಂದ್ರೂ ಒಂದು ಊರಿಗೋಗಿ ಇನ್ನೊಂದು ಊರಿಗೆ ನಾವು ವಾಶ್ ರೂಮಿಗೆ ಟಾಯ್ಲೆಟ್ ಹೋಗ್ಬೇಕ್ ಅಂತಂದ್ರೂ ಟಾಯ್ಲೆಟ್ ರೂಮ್ ಇರೋಲ್ಲ ಅದೇ ನಾವು ಬೆಂಗಳೂರು ಮೈಸೂರು ಅಂತ ಸಿಟಿ ಎಲ್ಲ ಹೋದ್ರೆಗಿನ ಶೌಚಾಲಯ ಇರ್ತದೆ ಎಲ್ಲ ಇರ್ತದೆ ನಾವಂತಲ್ಲಿಗೆ ಹೋದಾಗ ಬಡವ್ರಿಗೆ ಏನು ಅನ್ಸತಿ ಬಡುವ್ರು ಹೋದಾಗ ದುಡ್ಡು ಕ್ ದುಡ್ಡು ಕೇಳ್ತಾರೆ ಶೌಚಾಲಯಕ್ಕೆ ಶೌಚಾಲಯಕ್ಕೆ ರಿಸಸ್ಗೆ ಹೋಬೇಕು ಮತ್ತು ಹೊರಗಡೆ ಹೋಬೇಕ್ ಅಂದ್ರೂ ದುಡ್ಡು ಕೇಳ್ತಾರೆ ಆದರೆ ನಾವು ಬಡವರು ನಾವು ದುಡಿಯೋದೆ ಅಷ್ಟು ಅಷ್ಟು ಕಷ್ಟ ಇದ್ದಾಗ ಶೌಚಾಲಯಕ್ಕೂ ಕೂಡ ದುಡ್ಡು ಕೊಡ್ಬೇಕ್ ಅಂತಂದರೆ ಇದ್ದಂಥ ಸಾಹುಕಾರ್ ಆದರು ಕೊಡ್ತಾರೆ ಬಡುವ್ರು ಅಂದರೆ ಎಲ್ಲಿದ್ದ ತಂದು ಕೊಡ್ತಾರೆ ಬಸ್ಸ ಬಸ್ಸಲ್ಲಿ ಹೋಗುವಾಗ ಊಟಕ್ಕೆ ತೊಂದರೆ ತೊಂದರೆಯಿದೆ ಅದೇ ಬೇರೆ ಊರು ಕಡೆಯೆಲ್ಲ ಎಲ್ಲ ಕುಂತಲ್ಲೇ ಟ್ರೈನಲ್ಲೇ ಬಸ್ನಲ್ಲೇ ಆಡ್ರ್ ಮಾಡಿ ತರಿಸ್ಕೋತಾರೆ ಅದೇ ಹಳ್ಳಿ ಊರು ಕಡೆಯೆಲ್ಲ ಸೌ ಅಂತ ಸೌಲಭ್ಯತೆ ಕೂಡ ಇಲ್ಲ ಅಂತ ಸೌಲಭ್ಯತೆ ಕೂಡ ಇಲ್ಲ ಅಂತ ಸೌಲಭ್ಯತೆ ಆಗ್ಬಕಂದ್ರ್ ಪ್ರತಿ ಒಂದರೆ ಹಳ್ಳಿ ಪ್ರತಿ ಒಂದು ಜಿಲ್ಲೆಯು ಕೂಡ ಆಗಬೇಕು ಇಲ್ಲ ಅಂದರೆ ಯಾವ ಎಲ್ಲ ಕಡೆ ಇಲ್ಲ ಅಂದ್ರೆ ಆಗೋಕ್ ಹೋಗ್ಬಾಡ್ದು ಯಾಕಪ್ಪ ಅಂತಂದರೆ ನಾವು ನಾವು ದುಡಿಯೋ ನೂರು ರುಪಾಯ್ ಕೂಲಿನಲ್ಲಿ ಇಷ್ಟೆಲ್ಲಾ ಇಷ್ಟೆಲ್ಲಾ ನಾವು ಹೋ ಸೌ ನಾವು ಹೋಗೋ ಶೌಚಾಲಯಕ್ಕೂ ಕೂಡ ದುಡ್ಡು ಕಟ್ಬೇಕಂದ್ರೆ ನಾವು ಆಗೋಲ್ಲ ಯಾಕಂದರೆ ನಾವು ಬಡವ್ರು ನಾವು ಇದ್ದಷ್ಟು ಜೀವನ ಮಾಡ್ಕೊಂಡ್ ತಿನ್ನೋ ರೈತ್ರು ನಾವು ಈಗ ರೈತ್ರಿಗೆ ಏನು ಗೊತ್ತಿರೋಲ್ಲ ಬಡ ಜನಕ್ಕೆ ಏನು ಗೊತ್ತಿರೋಲ್ಲ ಈಗ ಇದ್ದಂಥೋರಿಗೆ ನಾಲ್ಕು ಅಕ್ಷರ ಕಲ್ತೋರಿಗೆ ಮಾತ್ರ ಗೊತ್ತಿರುತ್ತದೆ ನಾವು ನಾಲ್ಕು ಅಕ್ಷರ ಕಲ್ತಿಲ್ಲ ನಾವು ವಿದ್ಯಾಭ್ಯಾಸ ಇಲ್ಲ ಏನಪ್ಪಾ ಅಂತಂದರೆ ನಾವು ಹೊರಗಡೆ ಹೋಗಿ ಎಲ್ಲ ಜನರನ್ನ ತಿಳ್ಕೊಂಬೇಕ್ ಅಂದರು ಅಷ್ಟು ನಮಗೆ ತಲೆ ಬುದ್ದಿ ಕೂಡ ಇಲ್ಲ ಈಗ ಈಗಿನ ಕಾಲದಲ್ಲಿ ಮೊಬೈಲ್ ಇದ್ದೋರ್ಗೆ ಮೊಬೈಲ್ ಇದ್ರೆ ಮಾತ್ರ ನಮ್ಮ ಪ್ರಪಂಚ ಅಂತಾರೆ ರೀ ಹಾಗೆ ಈಗ ಅಲ್ಲಿ ಇಲ್ಲಿ ತಿರುಗಾಡಿ ಎಲ್ಲ ತಿಳ್ಕೋಂಬಿಟ್ಟಿರ್ತಾರ್ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಈಗ ನಾವು ಏನು ನಾವು ಒಂದು ಹೋಗಿ ಈಗ ಕೆಲವು ಕೆಲವೊಂದು ಊರಲ್ಲಿ ಹೋಟ್ಲನೇ ಇರೋಲ್ಲ ನಮ್ಮ ಹಳ್ಳಿ ಕಡೆ ಅಲ್ಲ ಹೋಟ್ಲೇ ಇರೋಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ ಬಸ್ ಜಾಸ್ತಿ ಇರೋಲ್ಲ ಏನು ನಾವು ಈಗ ಒಂದು ಊರು ಒಂದು ಊರ್ನಿಂದ ಒಂದು ಊರಿಗೆ ಅಯ್ಯೋ ನಾವು ಇವತ್ತು ಇಷ್ಟು ರೆಡೆ ಆಗಿ ಊರಿಗೆ ಹೋಗ್ತಾ ಇದ್ದೀವಲ್ಲ ಅಂತಂದರೆ ಏನು ಅನ್ಸುತ್ತೆ ಓ ಈಕೆ ಜಲ್ ಜಾಸ್ತಿ ಬಸ್ನಲ್ಲಿ ತಿರ್ಗಾಡಿ ಅದೇ ಸಿಟಿಯಲ್ಲೆಲ್ಲ ಒಂದು ಹತ್ತು ಸಲ ತಿರ್ಗಾಡಿದ್ರು ಏನು ಅನ್ಸೋಲ್ಲ ಯಾಕಪ್ಪ ಅಂತಂದ್ರೆ ಅವ್ರು ಸಿಟಿ ಹುಡ್ಗಿಯರ್ ಆಗ್ತಾರೆ ನಾವು ಹಳ್ಳಿ ಹುಡ್ಗಿಯರ್ ಆಗ್ತೀವಿ ಹಂಗಾಗಿ ಈ ಕಾಲೇಜಿಗೆ ಹೋಗೋ ಹುಡ್ಗುರು ಕೂಡ ಬಸ್ಸಿನಲ್ಲಿ ಜಾ ಅಲ್ಲಿ ಇಲ್ಲಿ ತಿರ್ಗಾಡಿ ಕೆಟ್ಟೋಗಿ ಬಿಟ್ಟಿರ್ತಾರೆ ಅದೇ ಹಳ್ಳಿ ಊರು ಕಡೆಗ್ ಆದರೆ ಬಸ್ ಟೈಮ್ ಸರಿ ಬಸ್ಸು ಆ ಬಸ್ ತಪ್ಪಿದರೆ ಮತ್ತು ನಮಗ್ ಇನ್ನೊಂದು ಬಸ್ಸೇ ಇರೋಲ್ಲ ಪ್ರಯಾಣ ಮಾಡೋದಕ್ಕೆ ಮತ್ತು ನಾವೂ ಸರಿಯಾದ ಸಮಯಕ್ಕೆ ಮತ್ತು ನಮ್ಮೂರಿಗೆ ನಾವು ತಲ್ಪಬೇಕಂದರೆ ಟೈಮ್ ತಪ್ಪಿ ಇಲ್ಲ ತಪ್ಪೋದರೆ ಮತ್ತು ನಾವು ಬಸ್ಸಿರೋಲ್ಲ ಆಟೋ ಇರೋಲ್ಲ ವೆಹಿಕಲ್ಸ್ ಇರೋಲ್ಲ ನಾವು ಮತ್ತು ನಡ್ಕೋತ ಹೋಗಿ ನಡ್ಕೋತ ಬರ್ಬೋಕು ಅಂಥ ಒಂದು ಸಮಸ್ಯೆ ಕೂಡ ಇಲ್ಲಿ ಇದೆ ಅದೇ ಸಿಟಿಯಲ್ಲಾದರೆ ಒಂದು ಹತ್ತು ಸಲ ಬಸ್ಸು ಒಂದು ಏರ್ಯಾಕ್ಕೆ ಓಡಾಡ್ತವೆ ಮತ್ತು ಕರ್ಕಂಡೋಗಿ ಎಲ್ಲ ವ್ಯವಸ್ಥೆ ಇರ್ತದೆ ಅದೇ ಹಳ್ಳಿ ಜನಕ್ಕೆ ಯಾಕೆ ವ್ಯವಸ್ಥೆ ಇಲ್ಲ ಯಾಕೆ ಬಡ ಜನಕ್ಕೆ ವ್ಯವಸ್ಥೆ ಇಲ್ಲ ಅದೇ ಓದಿದೊವ್ರಿಗೆ ವಿದ್ಯಾಭ್ಯಾಸ ಇದ್ದವ್ರಿಗಾದ್ರೆ ಎಲ್ಲ ವ್ಯವಸ್ಥೆ ಇರ್ತದೆ ಅಂದರೆ ಓದು ಓದದಿದ್ದೋರ್ ಏನು ಅಷ್ಟೆ ಕೀಳಾಗಿ ಕಾಣ್ತಾರೆ ಅಷ್ಟು ಓದ್ದೋರಿಗೂ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರಾ ಬಸ್ಸಿನಲ್ಲಿ ಹೋಗುವಾಗ ಅದೇ ಹಳ್ಳಿ ಜನ ಹೋದ್ರು ಕೂಡ ಅಷ್ಟು ರೆಸ್ಪೆಕ್ಟ್ ಕೊಡೋಲ್ಲ ಏಕವಚನದಿಂದ ಮಾತಾಡ್ತಾರೆ ಇಂಥವ್ ಹಳ್ಳಿ ಕಡೆವು ಎಲ್ಲ ಇಂಥ ಘಟನೆಗಳೆಲ್ಲ ನಡಿತಾವೆ ಆದರೆ ಸಿಟಿಯಲ್ಲಿ ಒಂದು ಹತ್ತು ಸಲ ತಿರ್ಗಾಡಿದ್ರು ಏನು ಅನ್ಸೋಲ್ಲ ಅದೇ ಹಳ್ಳಿ ಕಡೆಗೆ ಹೋದ್ರ್ಗಿನ ಮತ್ತು ಇನ್ಸರ್ಟ್ ಆಗ್ತದೆ